ಹಾಂ ಮೇಡಮ್ ನಿರ್ಮಲ ಅವರಾ ತಾವು ಮಾತಾಡ್ತ ಇರೋದು ನಾನು ರೇಣುಕಾ ಅವರು ಅಂತ ಹೇಳಿ ಮೇಡಮ್ಮು ಹಾಂ ನಿಮ್ಮ ಕಡೆ ವೆಕೆನ್ಸಿ ಇದೆ ಅಂತ ಹೇಳಿ ನಂಗೆ ಇನ್ಫರ್ಮೇಷನ್ ಬಂದಿತ್ತು ಮೇಡಮ್ ಸೊ ಹಾಗಾಗಿ ಯಾವುದಾದ್ರೂ ವೇಕೆನ್ಸಿ ಇದೆಯಾ ಮೇಡಮ್ ನಿಮ್ಮ ಕಡೆ ನಿಮ್ಮದು ಯಾವುದು ಐತಿ ಮ್ಯಾಮ್ ನಿಮ್ದು ಅಲ್ಲಿ ವೇಕನ್ಸಿ ಯಾವ್ದು ಖಾಲಿಯಿದೆ ಯಾವ ಥರ ಇದೆ ಹೌದಾ ಮೇಡಮ ನನ್ನದು ಬಿ ಇ ಆಗಿದೆ ಮೇಡಮ್ಮ ನಂಗೆ ಆ ಥರ ಕ್ವಾಲಿಫಿಕೇಷನ್ನಿಗೆ ನಿಮ್ಮ ಕಡೆ ಯಾವುದು ವೇಕೆನ್ಸಿ ಖಾಲಿಯಿದೆ ಮ್ಯಾಮ್ ನನಗೆ ಕಂಪ್ಯೂಟ್ರ್ ಅದು ಯಾವುದಾದ್ರು ಇದ್ದರೂ ನಡಿತೈತ್ರಿ ಮೇಡಮ್ ಕಂಪ್ಯೂಟ್ರ್ ವರ್ಕ್ ಹಾಂ ಆಫೀಸ್ ವರ್ಕ್ ಯಾವ್ದು ಇದ್ದರೂ ಓಕೆ ರೀ ಮೇಡಮ್ ನನ್ನದು ಎಲೆಕ್ಟ್ರಾನಿಕ್ಸ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಶನ್ ಆಗಿದೆ ರೀ ಹಾಗಾಗಿ ಅದು ಆ ಪರ್ಪೋಸಸ್ ನೀವು ಯಾವುದಾದ್ರೂ ಜಾಬ್ ಕೊಟ್ಟರೂ ನಾನು ಮಾಡೋ ಎಬಿಲಿಟಿ ಐತೆ ರೀ ಮೇಡಮ್ ನನ್ಗೆ ನಂಗೆ ಇಷ್ಟು ನಾನು ಲೆಕ್ಚರಿಂಗ್ ಮಾಡಿದ್ದೀನಿ ನಾನು ಎರಡು ವರ್ಷ ನಾನು ಲೆಕ್ಚರಿಂಗ್ ನಾನು ಲಕ್ಷ್ಮೀಶ್ವರ ಇಂಜಿನಿಯರಿಂಗ್ ಕಾಲೇಜಲ್ಲಿ ಎರಡು ವರ್ಷ ಎಕ್ಸ್ಪಿರಿಯನ್ಸ್ ಇದೆ ಮೇಡಮ್ಮು ಇವಾಗ ಹಾಂ ಇವಾಗಂದು ಮಾ ಹೌಸ್ ವೈಫ್ ಇದೀನಿ ಮ್ಯಾಮ್ ನೀವು ಆ ಥರ ನನಗೆ ಯಾವ್ದಾರ ಜಾಬ್ ಇತ್ತು ಅಂದ್ರೂ ನಂಗೆ ಕೊಟ್ಟರೂ ನಡೀತದೆ ರೀ ಮ್ಯಾಮ್ ಮತ್ತು ಇದು ಆಫೀಸ್ ವರ್ಕ್ ಯಾವ್ದಾರು ಇದ್ರೂ ಮಾಡ್ತೀನಿ ಮ್ಯಾಮ್ ಕಂಪ್ಯೂಟರೈಸ್ ಯಾವ್ದಾರು ಇದ್ದರೂ ಮಾಡ್ಬೌದು ಮ್ಯಾಮ್ ನೋ ಪ್ರಾಬ್ಲಮ್ ಮ್ಯಾಮ್ ಅದು ನಿಮ್ದು ಎಷ್ಟಿದೆ ನೋಡಿ ಅದನ್ನು ಮಾಡಿ ನಾನು ಮಾಡ್ತೀನಿ ಮ್ಯಾಮ್ ಮಂತ್ಲಿ ಟ್ಯಾಕ್ಟಮ್ ತರ್ಟಿಯಿಂದ ತರ್ಟಿ ಫೈವ್ ಮಟ್ಟ ಎಕ್ಸ್ಪೆಟ್ಟೇಶನ್ ಇರ್ತೈತೆ ರೀ ಮ್ಯಾಮ್ ತರ್ಟಿಯಿಂದ ತರ್ಟಿ ಫೈವ್ ಲೋಕಲ್ ಇದ್ದರೆ ಮ್ಯಾಮ್

ಹಾನ್ ರೀ ಮ್ಯಾಮ್ ಹ್ಞೂ ಮೀಟ್ ನಾಳೆಯೇ ಮೀಟ್ ಆಗ್ತಿನಿ ರೀ ಮ್ಯಾಮ್ ನಾನು ನಿಮ್ಮ ಮೇಲಿಗೆ ನಾನು ವಾ ರೆಸ್ಯುಮ್ ಫಾರ್ವರ್ಡ್ ಮಾಡ್ತೀನಿ ನೋಡಿರಿ ಮೇಡಮ್ ಹ್ಞೂ ಆಯ್ತು ರೀ ಮೇಡಮ್ ನಾನು ಟೆನ್ ಓ ಕ್ಲಾಕಿಗೆ ನಿಮ್ಮ ಆಫೀಸ್ ಕಡೆ ಬರ್ತಿನಿ ರೀ ಮ್ಯಾಮ್ ಓಕೆ ಓಕೆ ತ್ಯಾಂಕ್ ಯು ಓಕೆ